ನನಗೆ ಪ್ರವಾಸ ಹೋಗೋದು ಅಂದ್ರೆ ತುಂಬ ಇಷ್ಟ ಲೇ ನಿನಗೆ ಹೇಳಾತೀನಿ ನೀನ್ ಕೇಳತಿ ಇಲ್ಲೆ ಮಂಗ್ಯಾ ಬರೀ ಫೋನ್ ಸೈಲೆಂಟ್ ಇಡಬೇಡಾ ಒಂದುಸ್ವಲ್ಪ್ ಕೇಳು ಇಲ್ಲೀ ಇಲ್ಲವ ಟ್ರಿಪ್ಪಿಗೆ ಹೋಗೋದಂದ್ರ್ ಭಾಳ್ ಇಷ್ಟ ಲೇ ಪಾ ನಮ್ಗೆ ಯಾವಾಗರ ಒಂದು ಟ್ರಿಪ್ಪಿಗೆ ಹೋಗ್ಬೇಕ್ ಅನ್ಕೊಂಡಿದ್ದೆ ಮೊದ್ಲು ಕಾಲೇಜ್ ಡೇಸ್ನಾಗೆಲ್ಲ ಹೋಗಿದ್ದೇ ಇಲ್ಲಿಯೇ ಊಟಿಗೆ ಹೋಗಿದ್ವೀ ಧರ್ಮಸ್ಥಳಕ್ಕೆ ಹೋಗಿದ್ವಿ ಈ ಸೈಡಿರೋವ್ ಎಲ್ಲ ಅಡ್ದಾಡಿ ಬಂದೀನ್ಲೆ ಎಲ್ಲ ಊರು ಮುಗಿದಾವ ಬಟ್ ಈಗ ನೆಕ್ಸ್ಟ್ ಎಲ್ಲೋಗ್ಬೇಕು ಅಂತ ಅನ್ಕೊಂಡೆ ಮ್ಯಾರೇಜ್ ಆದಮೇಲು ಸ್ವಲ್ಪಾ ಹಸ್ಬೆಂಡ್ ಫ್ಯಾಮ್ಲಿ ಜೊತೆ ಎಲ್ಲ ಹೋದೇ ಒಂಥರ ಖುಷಿ ಒಟ್ಟು ಟೋಟಲ್ ಆಗಿ ಹೇಳಬೇಕಂದ್ರೆ ಪ್ರವಾಸ ಮಾಡೋದು ಎಲ್ಲಾರ ಕೂಡ ಅಂದ್ರೆ ಫ್ರೆಂಡ್ಸ್ ಕೂಡ ಹೋಗೇನಿ ನಮ್ಮ ಹಸ್ಬೆಂಡ್ ಕೂಡು ಹೋಗೇನಿ ಆಮೇಲೆ ಕಾಲೇಜಿನಾಗ್ಲೆ ಬಾಯ್ಸ್ ಕೂಡ ನಮ್ಮ ಬಾಯ್ಸ್ ಕಲೀಗ್ಸ್ ಇದ್ದರಲ್ಲ ಎಲ್ಲರು ಒಷ್ಟುರು ಕೂಡ್ಕೊಂಡು ಎಲ್ಲರು ಹೋಗಿದ್ವಲ್ಲಲೇ ಆವತ್ತು ಮಂಗ್ಯ ನಿನ್ಗೆ ಏನು ಒಂದು ನೆನ್ಪು ಇರಾಂಗಿಲ್ಯಪ್ಪ ಹೇಳಿದ್ರೆ ಅವಾಗ ಹೋದಾಗ ರಾತ್ರಿ ಟೈಮ್ ಬ್ಯಾಗ್ ಕಳೆದುಬಿಟ್ಟಿತ್ ನಮ್ದು ಆಮೇಲೆ ಬೆಳಗ್ಗೆ ಹೋದಮ್ಯಾಗ್ ಹೋಗಿ ಹೋಗಿ ಡ್ರೈವರ್ ಅವ ಹಿಂದಿನ ಡಿಕ್ಕಿ ಒಳಗೆ ಇಟ್ಟುಬಂದ್ಬಿಟ್ಟಿದ್ದ ಹೋಯ್ತ್ ಬ್ಯಾಗ್ ಹೋಯ್ತ್ ಹೋಯ್ತ್ ಬ್ಯಾಗ್ ಹೋಯ್ತ್ ಅಂತ ಎಲ್ಲರು ಕಾಡ್ಸೋದೆ ಕಾಡ್ಸೋದೆ ನಾವು ಹೋಗ್ಲಿ ಬಿಡು ಹೋದ್ರ್ ಹೋಗ್ಲಿ ಮತ್ತು ಪರ್ಚೇಸ್ ಮಾಡೋಕ್ ಬರ್ತೈತಿ ಅಂತ ಆಶಾಡಿದ್ವಲ್ಲೆಲೇ ಆವಾಗ ಆದರೂ ಎಲ್ಲೂ ಹೋಗ್ಬೇಕಂದರೂ ಮೇಯ್ನ್ ನನಗೆ ಹೊಗೋದು ಭಾಳ ಮನಸು ಇರೋದು ಅಂತಂದ್ರೆ ದೇವಸ್ಥಾನಕ್ ಹೋಗ್ಬೇಕಂತ ಯಾಕೆ ಹೇಳು ಎಲ್ಲಿ ಅಂದ್ರೆ ಎಲ್ಲಿ ಇಲ್ಲಾರ್ದ ನೆಮ್ಮದಿ ಸಿಗೋದು ಅಂದ್ರೆ ದೇವಸ್ಥಾನ್ದಾಗ ಅದು ದೇವರ ಮುಂದೆ ಹೀಗ್ ಕೂಡ್ಬೇಕು ಅಲ್ಲಿಯೇ ಭಜನೆ ಆಗ್ತಿರ್ಬೇಕು ಅದು ನಾನು ಕೇಳ್ತಿರ್ಬೆಕು ನನ್ನ ದೇಹದೊಳಗೆ ಹೊಸ ಹೊಸ ಶಕ್ತಿ ಉತ್ಪತ್ತಿ ಆಗ್ಬೇಕು ಅಂದ್ರೆ ಬೇರೆ ಎಲ್ಲ ಅಂದ್ರೆ ಆರ್ಥಿಕವಾಗ್ಲೀ ಧಾರ್ಮಿಕವಾಗಲೀ ಸಾಂಸ್ಕೃತಿಕವಾಗ್ಲಿ ಎಲ್ಲ ನೆಮ್ಮದಿ ಇರ್ಬೇಕು ನನ್ಗೆ ಹಾಗೆ ದೇವಸ್ಥಾನಕ್ ಹೋಗೋದ್ ಅಂದ್ರೆ ಬಹಳ ಇಷ್ಟ ಅದರ ಒಳಗೂ ಮತ್ತು ಫ್ಯಾಮ್ಲಿ ಜೊತೆ ಹೊಗೋದು ಅಂತಂದ್ರೆ ಬರೀ ಟ್ರಿಪ್ಪಿಗೆ ಹೇಗ್ ಹೋಗ್ಬೇಕ್ ಹೇಳು ಅವೆಲ್ಲ ತಿನಿಸು ಗಿನಸ್ ಎಲ್ಲ ಮಾಡ್ಕೊಂಡು ಮಸ್ತಾಗಿ ಇಟ್ಕೊಂಡು ಅಷ್ಟುರು ಕೂಡ್ಕೊಂಡು ಫ್ಯಾಮ್ಲಿ ಒಳಗೆ ಮುಂಜಾನೆ ಲಘೂನ ನಾಲ್ಕು ಗಂಟೆಗೆ ಎದ್ದು ಅಡುಗೆ ಎಲ್ಲ ಮಾಡಿ ಇಟ್ಕೊಂಡು ಟಿಫಿನ್ ಗಿಫಿನ್ ಮಾಡಿ ರೆಡಿ ಮಾಡ್ಕೊಂಡು ನಮ್ಮ ಚಿಕ್ಕಮ್ಮೋರು ಚಟ್ನಿ ಮಾಡ್ಕೊಂಡಿರ್ತಾರ ನಮ್ಮ ದೊಡ್ಡಮ್ಮ ಜ ಸಾಂಬಾರು ಮಾಡ್ಕೊಂಡಿರ್ತಾರೆ ನನಗೆ ಇಡ್ಲಿ ಹೇಳಿರ್ತಾರೆ ಆಲ್ಮೋಸ್ಟ್ ನನಗೆ ಸ್ವಲ್ಪ್ ನೋಡಲೇ ಟ್ರಿಪ್ಪಿಗೆ ಹೋಗೋದಂದು ಯಾವ ಖುಷಿಗ್ ಹೇಳು ಮೊದಲೇ ಅದ್ರೊಳಗೆ ನನ್ಗೆ ಸ್ವಲ್ಪೂ ಕೆಲಸ ಹೇಳ್ತಾರೆ ಅದಕ್ಕೆ ಭಾಳ ಇಷ್ಟ ಡೈಲಿ ಅದ್ರ ಮನೆಯಾಗ ಅಡುಗೆ ಮಾಡೋದು ನಾಷ್ಟ ಮಾಡೋದು ಸಾಯಂಕಾಲ ಮತ್ತು ಅಡುಗೆ ನಾಷ್ಟ ಇವೆಲ್ಲ ಆಗ್ತಾವೆ ಟ್ರಿಪ್ಪಿಗೆ ಹೋಗೋದ್ ಅಂದ್ಕೂಳೆನ ಆಂಟಿ ನಾನು ಏನು ಮಾಡಲಿ ರೀ ಅಂತೀನಿ ಬರೀ ನೀ ಚಪಾತಿ ಮಾಡಮ್ಮ ನೀ ಇಡ್ಲಿ ಮಾಡಮ್ಮ ನೀನು ಬರೀ ಒಂದು ಏನದು ಸ್ವೀಟ್ ಮಾಡ್ಕೋಮ್ಮ ಇಷ್ಟೆ ಹೇಳ್ತಾರಾ ಏನು ಭಾಳ್ ಕೆಲಸ ಇರೋಂಗಿಲ್ಲ ಏನು ಚಪಾತಿ ಅಂದ್ರೆ ಬರೋಬ್ಬರಿ ಐವತ್ತು ಚಪಾತಿ ಪಾ ಏನು ಒನ್ ಅವರ್ನೆಗ ಲಘು ಎದ್ದು ನಾದಿ ಇಟ್ಟು ಪಟ್ ಪಟ್ ಪಟ್ ಮಾಡ್ಕೊಂಬಿಟ್ರೆ ಚಪಾತಿ ಆಗ್ಬಿಡ್ತಾವೆ ಸ್ವೀಟ್ ಹೇಳಿದರೂ ಹಾಗೆ ಫಾಸ್ಟ್ ಮಾಡ್ತೀನಿ ಪ್ರವಾಸಕ್ಕೆ ಹೋಗೋದ್ ಅಂದ್ರೆ ಏನು ಮಜಾ ಇರ್ತೈತೆ ಹೇಳು ಅದರ ಗಾಡಿ ಒಳ್ಗೆ ಆರಾಮ್ ಕುರ್ಕುರೆ ಅದು ಇದು ತಿನ್ಕೊತ ತಿನ್ಕೊತ ಹೋಗೋದ ಆಮೇಲೆ ಹಾಡು ಹಾಡೋದು ಒಷ್ಟುರು ಸೇರಿ ಗಾಡಿ ಒಳಗೆ ಎದ್ದು ಮಸ್ತ್ ಎಂಜಾಯ್ ಮಾಡೋದೆ ಆಮೇಲೆ ಮದುವೆಗೆಲ್ಲ ಹೋಗಿರ್ತಿವಿ ಲೇ ಮದುವೆಗ್ ಹೋದಾಗಲೂ ಹಾಗೇಲೇ ಭಾಳ ಮಸ್ತ್ ಮಾಡಿ ಬಂದೀವ್ ನಾವು ಎಂಜಾಯ್ ಅದಕ್ಕೆ ಒಟ್ಟು ಏನವ್ವಾ ಮನುಷ್ಯ ಜೀವನದೊಳಗ ಏನು ಗೊತ್ತೇನ ಟ್ರಿಪ್ ಎಂಜಾಯ್ ಮಾಡ್ತಿರ್ಬೇಕು ಟ್ರಿಪ್ಪಿಗೆ ಹೋಗೋದು ಬರೀ ಟ್ರಿಪ್ಪಿಗೆ ಹೋಗಿ ಬರೋದಲ್ಲ ಟ್ರಿಪ್ಪನ್ನ ಎಂಜಾಯ್ ಮಾಡಿ ಬರೋದಕ್ಕೆ ಅಂತಾರೆ ಟ್ರಿಪ್ ಗೊತ್ತೇನ ಹಾಂ ತಿಳ್ಕೋ ಬರೀ ಹ್ಞೂ ಹ್ಞೂ ಹ್ಞೂ ಹ್ಞೂ ಅಂದು ಅಡುಗೆ ಮನೆಯಾಗ್ ಬರೀ ಸಾರು ಒಗ್ಗರ್ಣಿ ಹಾಕಿದ್ನಿ ಅನ್ನ ಮಾಡಿದ್ನಿ ಮಾಡ್ಕೊಂತ ಕೂಡಬೇಡಾ ಸ್ವಲ್ಪ ನಿನ್ನ ಗಂಡಗೆ ಆಮೇಲೇ ನಿಮ್ಮ ಗೆಳತಿಯಾರ್ಗ ಅಲ್ಲಿ ಊರಾಗೆ ಒಬ್ಬಾಕೆ ಇರ್ತಿ ಅವ್ರ ಇವ್ರ ಕೂಡ ಕೇಳ್ಕೊಂಡು ಸಣ್ಣ ಪುಟ್ಟದಾಗಲೀ ಇಲ್ಲಿಯೇ ಒನ್ ಡೇ ಪಿಕ್ನಿಕಿಗೆ ಹೋಗಿ ಬರೋದಾಗಲೀ ಹೋಗಿ ಬಾ ನಾ ನೋಡವ್ವ ಈಗ ನಮ್ಮ ಈ ಸೈಡಿನವು ಎಲ್ಲ ದೇಶ ನೋಡಿಬಿಟ್ಟೇನಿ ಈಗ ನಾನು ನೋಡು ವಯಸ್ಸು ಆದ್ಮೇಲೆ ಹೋಗೋದ್ ಅಂತಂದ್ರೆ ಧರ್ಮಸ್ಥಳಕ್ಕೆ ಇದು ಅಲ್ಲಲಲ್ಲ ಕಾಶೀ ಕಾಶಿ ರಾಮೇಶ್ವರಕ್ಕೆ ಹೋಗೋದೈತಿ ಆದ್ರೆ ನಂದು ಒಂದುಸ್ವಲ್ಪ್ ಕೆಲವು ಜವಾಬ್ದಾರಿಗಳು ಅದಾವಲೇ ಕಾಲೇಜ್ ಆಯ್ತ್ ಮದುವೆ ಆಯ್ತ್ ಮಕ್ಳು ಆದ್ವ ಎಜುಕೇಶನ್ ಆಯ್ತ್ ಎಲ್ಲ ಆಯ್ತ್ ಈಗ ನೆಕ್ಸ್ಟ್ ಏನು ಅಂದು ಗೊತ್ತೇನು ಮಗುಗೊಂದು ಫೀಲ್ಡಿನ್ಯಾಗ್ ಎಜುಕೇಶನ್ನಾಗ ಕರೆಕ್ಟ್ ಆಗ ತಗೊಂಬಂದು ಅವ್ನಿಗೆ ನಿಲ್ಲಿಸಿ ಆಮೇಲೆ ಮದುವೆ ಮಾಡಿ ಆಮೇಲೆ ನಾವು ಜಾಬ್ ಗೀಬ್ ಆದ್ಮೇಲೆ ಮಗಂದು ಮದ್ವೆ ಗಿದ್ವಿ ಮಾಡಿಸಿ ಕಾಶೀ ಮತ್ತು ರಾಮೇಶ್ವರಕ್ಕೆ ಹೋಗ್ಬೇಕು ಅಂತಾರ್ ಎಲ್ಲರೂ ಅಂತಾರಲ್ಲ ಎಲ್ಲ ಜವಾಬ್ದಾರಿ ಮುಗಿದ ಮ್ಯಾಗ ಕಾಶಿ ರಾಮೇಶ್ವರಕ್ಕೆ ಹೋಗ್ಬೇಕು ಅಂತಾರ ಅದ್ಕೆ ಅದನೊಂದು ಇಡ್ಕೊಂಡೀನಿ ಆದ್ರೆ ಆಲ್ಮೋಸ್ಟ್ ಏನು ಹೇಳು ಇನ್ನೂ ಒಂದು ಪ್ಲ್ಯಾನ್ ಹೇಳ್ತೇನೆ ನೋಡಲೇ ಹೋಗ್ಬೇಕಾಗಿರೋದ್ ನಾನು ಈಗ ನೆಕ್ಸ್ಟ್ ಹೈದರಾಬಾದ್ ಫಿಲ್ಮ್ ಸಿಟಿ ನೋಡ್ಬೇಕು ಚಾರ್ ಮಿನಾರ್ ನೋಡ್ಬೇಕು ಯಾಕಂದ್ರೆ ನಮ್ಮ ಮನೆಯೋರ್ ಅಲ್ಲಿಯವ್ರು ಹೈದರಾಬಾದ್ನವ್ರ ಆರ್ಮಿ ಫ್ಯಾಮ್ಲಿ ನಮ್ದು ಅವರೆಲ್ಲಾ ಹೇಳ್ತಿರ್ತಾರೆ ಬರೀ ಅದು ಹಂಗೈತಿ ಹೈದರಾಬಾದ್ ಹಿಂಗೈತಿ ನಮ್ಮ ಕ್ವಾರ್ಟರ್ಸ್ ಹಿಂಗೈತಿ ಅಂತ ಬರೀ ಹೇಳೋದ ಆಯ್ತಲ್ಲ ರೀ ಯಾವಾಗ ಕರ್ಕೊಂಡು ಹೊಕ್ಕೀರಿ ಅಂದೀನಿ ಅದಕ್ಕೆ ಈಗ ನೆಕ್ಸ್ಟ್ ಪ್ಲ್ಯಾನ್ ಅದನ್ನ ಮಾಡಾಕತ್ತೀನಿ ಅದು ಆಯ್ತಂದ್ರ ಹೈದರಾಬಾದಿಗ್ ಒಂದು ಹೋಗ್ಬೇಕು ಅಲ್ಲೆಲ್ಲಾ ಏನು ಅದು ಏನೋ ಇರ್ತಾವಂತಲ್ಲೆ ಸರ ಲೇ ಮುತ್ತಿನ ಸರ ಲೇ ಪ್ಯೂವರ್ವಾ ಪ್ಯೂವರ್ ಮುತ್ತಿನ ಸರ ಇರ್ತಾವಂತ ಫಸ್ಟ್ ಟೈಮ್ ಒಂದೇ ಸಲ ಹೀಗೆ ಹೀಗ್ ಒಂದೇದಿನ ಕರ್ಕೊಂಡು ಹೋದ್ರು ಮುಂಜಾನೆ ಒಂದು ದಿನ ಇದ್ವಿ ಮರುದಿವ್ಸ್ ಕರ್ಕೊಂಬಂದಿದ್ರು ಅಷ್ಟೇ ಮದ್ವೆ ಆದಮೇಲೆ ಈಗ ಒಟ್ಟು ಹೋಗಿಲ್ಲ ಈಗ ಮಾತ್ರ ನಾನು ಹೈದರಾಬಾದು ಪ್ಲ್ಯಾನ್ ಮಾಡೇನಿ ಹೈದರಾಬಾದಿಗ್ ಒಂದು ಹೊಗ್ಬೇಕು ಆಮೇಲೆ ಭಾಳ ದೊಡ್ಡ ದೊಡ್ಡ ಊರಿಗೆ ಹೋಗೋಕಂತು ಆಗೋಂಗಿಲ್ಲ ಸಣ್ಣಪುಟ್ಟ ಊರಿಗೆ ಹೋಗ್ತೀವಿ ಇಲ್ಲ ಹೈದರಾಬಾದಿಗ್ ಹೊಗಬೇಕಂತ ಪ್ಲ್ಯಾನ್ ಮಾಡೇವಿ ಅದು ಆದಮೇಲೆ ಮೈಸೂರಿಗೆ ಹೋಗ್ಬೇಕಂತ ಮಾಡೀನಿ ಮೈಸೂರಂತೂ ಏನು ಬಿಡಲೇ ಇಲ್ಲಿಯೇ ಐತೆ ಹೋಗ್ಬೋದು ಬಟ್ ಮೈಸೂರು ಒಳಗೆ ಮತ್ತು ಹೈದರಾಬಾದ್ ಒಳಗೆ ಆಸ್ಸಾಮ್ ಪ್ಲೇಸ್ ಅದಾವ ಲೇ ಎಲ್ಲವೂ ಭಾಳ್ ಚಂದ ಅದಾವ ಹೈದರಾಬಾದ್ ಒಳಗೆ ಚಾರ್ಮಿನಾರ್ ನೋಡಿದೀ ಹಾಗೆ ಬಳೆ ಚಕ ಚಕ ಚಕ ಚಕ ಅಂತಿರ್ತಾವ ಯಾವ ಬಳೆ ತಗೊಳ್ಳಿ ಯಾವ ಬಳೆ ಬಿಡಲಿ ಅಲ್ಲಿ ಏನಾರ ನೋಡಲೇ ನಾವು ಹುಬ್ಬಳ್ಳಿಯವ್ರು ಅಂತ ನಾವು ಈ ಸೈಡ್ ಅಂದ್ರೆ ಕರ್ನಾಟಕದವ್ರು ಅಂದು ಗೊತ್ತಾಯ್ತ್ ಅಂದ್ರೆ ನಮ್ಮ ಹುಚ್ಚರು ಮಾಡ್ತಾರ ಅಂದ್ರೇನು ಅಲ್ಲಿಯೇ ಕೈಸ ಹೆ ಬಯ್ಯ ಎ ಕೈಸ ಹೆ ಎ ಕೈಸ ಏ ಅಂತ ಕೇಳ್ಬೇಕು ಅದನ್ನು ಬಿಟ್ಟು ಇದು ಹೇಗ್ರಿ ಇದು ಹೇಗ್ರಿ ಅಂದು ಅವ್ರಿಗೆಲ್ಲ ಕನ್ನಡ ಭಾಷೆ ಬರ್ತಿರ್ತದೆ ಕೇಳಿದ್ವೀ ಇದು ಮುನ್ನೂರು ರುಪಾಯ್ ಇದ್ದಿದ್ದು ಇದು ನಾಲ್ಕುನೂರು ರುಪಾಯ್ ರೀ ಇದು ಆರುನೂರು ರುಪಾಯ್ ಅಂತ ಹೇಳ್ತಾರೆ ಆದರೆ ಅಲ್ಲಿ ಬಾರ್ಗೆರಿಂಗ್ ಮಾಡೋದು ತಗೋಳೋದ್ ಭಾರಿ ಖುಷಿ ಲೇ ನನ್ಗೆ ಬಳೆ ನೋಡೋಕ್ ಆದರೂ ಕಣ್ಣೆಲ್ಲ ಮಿಂಚಾಗಿರ್ತಾವ ಲೇ ನಮ್ಮವು ಅಲ್ಲೇ ಹೋಗ್ಬೇಕಂತ ಆಸೆ ಐತಿ ನಂಗೆ ಚಾರ್ಮಿನಾರಿಗೆ ಹೋದೆ ಅಂದ್ರೆ ಬಿಳಿಯದ್ ವೈಟ್ ಕಲ್ಲು ಆ ದೇವ್ರ ಗುಡಿ ಐತಿ ಅಲ್ಲಿಯೇ ಚಾರ್ಮಿನಾರ್ ಅಂತ ಚಾರ್ಮಿನಾರ್ ಆಮೇಲೆ ಗೋ ಇನ್ನೊಂದು ಏನೋ ಐತಿ ಅಂತವ್ವ ಅದು ಹೆಸ್ರು ಬರಾತಿಲ್ಲ ನಂಗೆ ಹೈದರಾಬಾದ್ನ್ಯಾಗ್ ಅಲ್ಲಿ ಹೋಗೋದೈತಿ ಮೈಸೂರಿಗೆ ಹೋದ್ವಿ ಅಂತಂದರೂ ನಂಜುಂಡೀ ಚಾಮುಂಡಿ ಬೆಟ್ಟ ಮತ್ತು ನಂದಿ ಬೆಟ್ಟ ಮತ್ತು ಇನ್ನೊಂದು ಏನೋ ಐತಲ್ಲೇ ಅದು ಏನೋ ಹೇಳ್ತಿದ್ಯಲೇ ಹಗ್ಲೆ ಮುಗ್ಲೆ ಹಗ್ಲೆ ಮುಗ್ಲೇ ಅಲ್ಲಿ ಮಾವಿನ್ಕಾಯೀ ಅದು ಕೊಡ್ತರಲ್ಲಾ ಕೆರೆ ಕಡೆ ಐತಲ್ಲ ಅದು ಇದು ಹಾಡು ಫಿಲ್ಮ್ ಶೂಟ್ ಆಗ್ಯೈತಿ ನೋಡಿ ಏನದು ಶ್ರೀ ಚಕ್ರ ಧಾರಿಗೇ ಶಿರಬಾಗಿ ಲಾಲಿ ರಾಜೀವ ನೇತ್ರನಿಗೆ ರಮಣೀಯ ಲಾಲಿ ಹಾಲ್ಗೆನ್ನೆ ಕೃಷ್ಣನಿಗೆ ಹಾಲ್ಜೇನಾ ಅದ ಆ ಸಾಂಗಿಂದು ಆ ಫಿಲ್ಮ್ ಶೂಟ್ ಆಗೇತಿ ಅಲ್ಲಿಯೇ ಅದು ಅದು ಇನ್ನೆಂತಾರ ನಿಮಿಷಾಂಭ ದೇವಸ್ಥಾನ ಲೇ ನಿಮಿಷಾಂಭ ದೇವಸ್ಥಾನಕ್ ಹೋಗ್ಬೇಕು ಅಲ್ಲಿ ಕೈಗೊಂದು ದಾರ ಕಟ್ತಾರೆ ದೇವ್ರದ್ದು ಬಸವಣ್ಣ ಐತಿ ಭಾರಿ ಚಂದೈತಿ ಅಲ್ಲಿ ಮಾವಿನ್ಕಾಯಿ ಕೊಡ್ತಾರೆ ಲೇ ಮಾವಿನ ಕಾಯ್ಗೆ ಖಾರ ಉಪ್ಪು ಹಾಕಿ ಗೋಮಾವಿನ್ಕಾಯ್ ಕೊಡ್ತಾರೆ ಸ್ವೀಟ್ ಅನ್ವ ಖಾರ ಉಪ್ಪು ಹಾಕಿ ಒಂದುಸ್ವಲ್ಪ್ ಕಲ್ಲಲ್ಲಿ ಜಜ್ಜಿ ಕೊಡ್ತಾರಾ ಏನು ಸೂಪ್ಪರ್ ಇದ್ದಿತ್ತಲೇ ಮಾವಿನ್ಕಾಯ್ ನೆಂಚಿದ್ರ ನೀರು ಬರ್ತಾವೆ ಹಾಗೆ ಭಾರಿ ಊಟ ಆಮೇಲೆ ಪೂಜಾ ದೇವಸ್ಥಾನ ಎಲ್ಲ ಭಾರಿ ನೋಡ್ಬೆಕು ಲೇ ಅಲ್ಲಿಯೇ ಅದ್ರ ಮಸ್ತ್ ಐತಿ ಅಲ್ಲಿ ಹೋಗೋಣ ಪ್ಲ್ಯಾನ್ ಅದ ಮಾಡ್ಕೊಂಡೀನಿ ಇನ್ನೂ ಒಂದು ಅಂತಂದ್ರೆ ಇಲ್ಲಿಯೇ ಹುಬ್ಬಳ್ಳಿಯಾಗ ಇದು ಬೇರೆ ಕಡೆ ಎಲ್ಲೂ ಹೋಗಾಕಿಲ್ಲ ಬರೀ ಒಳ್ಳಾ ಮುಳ್ಳಿ ಇವಾ ಹುಬ್ಬಳ್ಳಿ ಧಾರ್ವಾಡ ಇದು ನೋಡಿ ನೋಡಿ ಬೇಸ್ರ ಆಗೇತಿ ಅದಕ್ಕೆ ಈಗ ನಾನು ಅಲ್ಲಿಯೇ ಹೋಗಿನಿ ನೀ ಏನಲೇ ನೀ ಎಲ್ಲಿ ಹೊಕ್ಕೇನಿ ಅನ್ನಾಕತಿದ್ದಿ ಮೊನ್ನೆ ಅಂದಿದ್ಯಲ್ಲ ನಾನು ಇದಕ್ಕೆ ಹೊಕ್ಕೇನಿ ಅಂತಂದು ಹೋಗಿ ಬಂದೆಯೇನ ಲೇ ಪ್ರಯಾಣ ಮಾಡೋದು ಹೇಗ್ ಇರ್ತೈತಿ ಅಂದ್ರೆ ನಿನಗೆ ಗೊತ್ತಿಲ್ಲಲೇ ಅದು ಟ್ರಿಪ್ ಅಡ್ಯಾಡ್ದವ್ರಿಗೆ ಗೊತ್ತಿರ್ತದೆ ಅದು ಅದಕ್ಕೆ ಮಂಗ್ಯ ಹೋಗು ಬರೀ ಊರಾಗ ಇದ್ದು ಇದ್ದು ಇದ್ದು ಇದ್ದು ಇದ್ದು ಬರೀ ಹಾವೇರಿ ಅಷ್ಟೇ ನೋಡಿದ್ದೆ ಬೇರೆ ಕಡೆ ಎಲ್ಲ ನೋಡ್ಕೊಬಾ ಸ್ವಲ್ಪ ಮೈಂಡ್ ಫ್ರೆಶ್ ಆಕ್ಕೇತಿ ಆಮೇಲೇ ಬೇರೆ ಬೇರೆ ದೇಶ ಊರು ಅಡ್ಯಾಡೋದರಿಂದ ಹೆಚ್ಚಿನ ಮಾಹಿತಿ ಸಿಗ್ತಾವೆ ಲೇ ನಮ್ಗೆ ಆಮೇಲೆ ಅಲ್ಲಿ ಜನಾ ಒಂದು ಪರಿಚಯ ಆಗ್ತೇತೀ ಆಮೇಲೆ ಅಲ್ಲಿ ನಾವು ನೋಡ್ದಂಗೆ ಎಲ್ಲ ಕಲ್ಕೊತೀವಿ ಅಲ್ಲಿಂದ ಊಟದ ಪ ಆಮೇಲೆ ದೇವ್ರ ಗುಡಿಯೊಳ್ಗಿನ ಪ್ರಸಾದ ಎಲ್ಲಾ ನಾವು ತಿನ್ಕೊ ತಿಂದ್ವಿ ಅಂದರೂ ಆರೋಗ್ಯವಾಗೂ ಇರ್ತೀವಿ ಹೆಚ್ಚು ಮತ್ತು ಮನುಷ್ಯ ಮನೆ ಒಳ್ಗೆ ಇದ್ದು ಇದ್ದು ಇದ್ದು ಬೇಜಾರಾಗೋರ್ಗೆ ಸ್ವಲ್ಪ್ ಪ್ರಯಾಸ ಪ್ರಯಾಣ ಮಾಡೋದು ಭಾಳ ಇಂಪಾರ್ಟೆಂಟ್ ಅಂತ ನಾ ಹೇಳ್ತೀನಿ ಅದಕ್ಕೆ ನೀನು ಈಗ ನೆಕ್ಸ್ಟ್ ಪ್ಲ್ಯಾನ್ ಮಾಡಿ ಬಿಡೋಕ್ ಹೊಗಬೇಡ ಎಲ್ಲಿ ಹೋಗ್ಬೆಕು ಅನ್ನೋದು ಕೇಳೋದಿದ್ರ್ ನನ್ಗೆ ಕೇಳು ನಾ ಹೇಳ್ತಿನಿ ನಿನಗೆ ನಾನು ಮಾತ್ರ ಅಲ್ಲೊಂದು ಹೋಗ್ಬೇಕಂತ ಮಾಡೀನಿ ನಿಮ್ಮೂರಿಗೆ ಬರ್ಬೇಕಂತ ಮಾಡಿನಲೇ ಯವ್ವ ನಿಮ್ಮೂರನ್ನ ಬಂದರೂ ಏನು ಬರೀ ಹೊಲ ಮನೆ ಆಯ್ತು ಬಿಡು ನೋಡ್ಬೋದು ಈಗ ಲಾಸ್ಟ್ ಅದೊಂದು ಆದ್ಮೇಲೆ ಲಾಸ್ಟಿಗೆ ನನ್ನ ಮಗ ದೊಡ್ಡೋವ ಆದಮೇಲೆ ಅವ್ನು ಏನಾದ್ರು ಫಾರಿನ್ ಕಂಟ್ರಿಗೆ ಹೋಗ್ಬಿಟ್ಟ ಅಂದ್ರೆ ನನ್ನ ಲಕ್ಕ ತಿರಗ್ತೈತಿ ಫಾರಿನ್ ಕಂಟ್ರಿಗೆ ಹೊಗ್ಬೇಕಂತ ಅವ್ನ ಚಲೋತಂಗೆ ಎಜುಕೇಶನ್ ಕೊಡ್ಸಕತ್ತೀನಿ ಅವ ಯಾವುದಾರ ಫಾರಿನ್ ಕಂಟ್ರಿಗೆ ಹೊಂಟ ಅಂತಂದ್ರೆ ಅಟ್ಲೀಸ್ಟ್ ಅವ ಎಜುಕೇಶನ್ ಮಾಡೋಕ್ ಅಲ್ಲಿ ಹೋದ ಅಂದರೂ ಒಂದು ಸತಿ ಆದರೂ ನಾನು ಬೇಕಾದ್ದು ಆಗಲಿ ಅದು ಕೆನಡಾರೆ ಜಸ್ಟ್ ಇದನ್ನು ಏನಂತ ರೀ ಹೋಗ್ಬರ್ಬೇಕು ಅಂತೂ ಕೆನಡಾ ಅಂತೂ ಹೋಗಿಬರ್ಬೇಕಂತ ಆಸೆ ಐತಿ ಅವನು ಕೆನಡಾದಾಗೆ ಸ್ಟಡಿ ಮಾಡ್ತೇನೆ ಅನ್ನತಾನ ಹಂಗೇನಾದ್ರ್ ಆತಂದ್ರೆ ಕೆನಡಾಕ್ಕೊಂದು ಹೋಗೋದೈತಿ ಒಟ್ಟು ಟೋಟಲಿ ಎಲ್ಲಿಯೇ ಹೋಗ್ಬೇಕಂದ್ರು ಫಾರಿನ್ ಕಂಟ್ರಿಗೆ ಹೋಗ್ಬೇಕನ್ನೋ ಫ್ಲೈಟಿನ್ಯಾಗ ಹೋಗ್ಬೇಕ್ ನಾನು ಅದಕ್ಕೆ ಎಲ್ಲ ಪಾಸ್ಪೋರ್ಟ್ ಗಿಸ್ಪೋರ್ಟ್ ರೆಡಿ ಮಾಡ್ಸಿ ಇಟ್ಟುಬಿಟ್ಟೇನಿ ಆಲ್ರೆಡಿ ಇನ್ನು ನೆಕ್ಸ್ಟ್ ಹೋಗೋದ್ ಒಂದು ಬಾಕಿ ಅದ್ರ ಸಂಬಂಧ ಹೇಳಾತೀನಿ ಅದಕೆ ಯಾವಾಗಲೂ ನೋಡು ಪ್ರಯಾಸ ಪ್ರಯಾಣ ಮಾಡೋದರಿಂದ ಮನಸ್ಸಿಗೆ ಹಿತ ಕೊಡ್ತೇತಿ ಆಮೇಲೆ ನೆಮ್ಮದಿ ಕೊಡ್ತೇತಿ ಖುಷಿ ಕೊಡ್ತೇತಿ ನೀವು ಎಲ್ಲೆಲ್ಲೋ ನಾಲ್ಕು ಜನ ಭೇಟಿ ಆಗ್ತೀರಿ ಅಲ್ಲಿ ಒಂದು ಭಾಷೆಗಳನ್ನು ಕಲ್ಕೊತೀರಿ ಅದಕ್ಕೆ ಲೇ ನೀ ಅದಕ್ಕೆ ಲಘೂ ಹೋಗವ್ವ ಒಟ್ಟು ಪ್ಲ್ಯಾನ್ ಮಾಡು ನಾನಂತೂ ಪ್ಲ್ಯಾನ್ ಮಾಡೇನಿ ನಾನು ಹೋಗ್ತೀನಿ ಓಕೆ ನೀನು ಬಾ ಮತ್ತು ಹಂಗಂದ್ರೆ ಲಘು ಲಘು ರೆಡಿ ಆಗು ಹಾಂ ಬರೀ ಹೇಳಿದ್ದನ್ನು ಕೇಳಿ ಸುಮ್ನೆ ಇರಬೇಡಾ ಹೋಗೋಕೆ ಪ್ಲ್ಯಾನ್ ಮಾಡಿಕೋ ಮತ್ತು ಅಲ್ಲಿ ಹೋಗೋಣಂತ ಹೇಳು ಅವಾಗ ನಾನು ಹೇಳ್ತಿನಂತೆ ನಿನ್ಗೆ ಹ್ಞೂ ಲೇ ಯವ್ವ ಇಲ್ಲಲೇ ಮಮ್ಮಿನೂ ಕರ್ಕೊಂಡು ಹೋಗ್ತಿನೀ ಹಾಂ ನಾನು ನಮ್ಮಮನೆಯವ್ರ್ ನಮ್ಮ ಅತ್ತೆಯವ್ರ್ ನನ್ನ ಮಗ ಮತ್ತು ಮಮ್ಮೀ ನಾವು ಅಷ್ಟೇ ಹೀಗ್ ಫ್ಯಾಮ್ಲಿ ಹೋಗ್ತೇವೆ ಮತ್ತು ನೀ ಏನಾದ್ರು ಬರ್ತೀಯ ಅಂದರೆ ನಿಮ್ಮ ಮನೆಯವ್ರಿಗ್ ಕೇಳು ಹ್ಞೂ ಆಯ್ತು ತಗೋಳೆ ನಾನು ಬರ್ತೀನಿ ಅಂದ್ರೆ ಟ್ರಿಪ್ ಮಾಡ್ಕೊಂಡು ಮಸ್ತಾಗಿ ಹೋಗಿಬರೋಣ ನನಗೆ ನೋಡವ್ವ ಯಾರು ನಿಮ್ಮ ಕೂಡಲ್ಲಲ್ಲೆ ಮತ್ತು ಇದನ್ನೆಲ್ಲ ಹೇಳ್ಕೊಳೋದ್ ಮಾಡೋದು ಫ್ರೆಂಡ್ಸ್ ಅಕ್ಕ ತಂಗಿಯರ್ ಮತ್ತು ನೀವಾ ಅಲ್ಲೆಲೇ ನಮಗೆಲ್ಲಾ ಈಗ ಮಮ್ಮಿ ಮುಂದೆ ಎಲ್ಲ ಈಗ ಹೇಳ್ಬೇಕಂದ್ರೆ ಆಕೆ ಮತ್ತು ಆ ದುಡ್ಡು ಹೇಗೆ ಈ ದುಡ್ಡನ್ನು ಯೋಚನೆ ಮಾಡ್ತಾಳೆ ಅದಕ್ಕೆ ಲೇ ಯಪ್ಪ ನಾವೂ ನೀವೂ ಡಿಸ್ಕಸ್ ಮಾಡೋಣ ನನ್ಗಂತೂ ಫ್ರೆಂಡ್ಸ್ ಕೂಡ ಎಂಜಾಯ್ ಮಾಡೋದಂದ್ರೆ ಭಾಳ್ ಇಷ್ಟಲೇ ಯಪ್ಪ ಓಕೆ ಬಾಯ್ ಲೇ ಯಪ್ಪ ಮತ್ತು ತಗೋ